ಐದೂ ವ್ಯಕ್ತಿಗಳ ಹೆಸರು ಅಂತ್ಹೇಳಿದ್ರ್ ಮೊದಲ್ನೇದಾಗಿ ನನ್ನ ಗಂಡ ಗಣೇಶ್ ಪೂಜಾರಿ ಎರಡನೇದಾಗೀ ನನ್ನಮ್ಮ ಗರಿದಾಂಜಿ ಪೂಜಾರಿ ಮೂರನೇದಾಗಿ ನನ್ನಅತ್ತೆ ಶ್ಯಾಮಲ ನಾಲ್ಕನೇದಾಗಿ ನನ್ನ ತಮ್ಮ ನಿಶೀತ್ ಐದನೇದಾಗಿ ನನ್ನ ಅಮ್ಮ ಶಾಂತ